ನಾವು ಮಾಡಿದಂತಹ ಅಡುಗೆ ರುಚಿಯಲ್ಲಿ ವ್ಯತ್ಯಾಸವಾದರೆ ಆ ಒಂದು ಪದಾರ್ಥಕ್ಕೆ ಯಾವ ವಸ್ತುವನ್ನು ಬಳಸುವುದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿದ್ದೇವೆ ಎಂದು ತಿಳಿದು ಕಡಿಮೆಯಾದಂತಹ ವಸ್ತುವನ್ನು ಮರು ಮಿಶ್ರಣ ಮಾಡಿ ಹಾಗೂ ಹೆಚ್ಚಿಗೆ ಆದಂಥ ವಸ್ತುವಿನ ಪ್ರಮಾಣವನ್ನು ತಗ್ಗಿಸಲು ಯಾವ ಪದಾರ್ಥ ಬಳಸಿದರೆ ಸರಿ ಹೊಂದುತ್ತದೆ ಎಂದು ತಿಳಿದು ಆ ಒಂದು ಅಡುಗೆಗೆ ಅದನ್ನು ಬೆರೆಸಿ ಅಡುಗೆ ಊಟಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ತಯಾರಿ ಮಾಡಿ ಆ ಒಂದು ಆಹಾರವನ್ನು ವ್ಯರ್ಥವಾಗದಂತೆ ಬಳಸುತ್ತೇವೆ